ಆಫ್ ಮಾಡುವುದನ್ನು ಮರೆತು ಬಂದಂತಹ ಜನಗಳೊಂದಿಗೆ ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ತೊಡಗಿಕೊಂಡರೆ ಅನಾಹುತವಾಗುವ ಸಂಭವ ಕಂಡುಬರುತ್ತದೆ ಒಂದು ವೇಳೆ ಗ್ಯಾಸನ್ನು ಆಫ್ ಮಾಡುವುದನ್ನು ಮರೆತು ಹೋದಾಗ ಫೈಯರ್ ಆಗುವ ಸಂಭವ ಹೆಚ್ಚು ಕಂಡುಬರುತ್ತದೆ ಪ್ರಾಣ ಹಾನಿ ಉಂಟಾಗತ್ತದೆ ಗ್ಯಾಸ್ ಅನ್ನುವುದು ಒಂದು ಅಪಾಯಕಾರಿಯಾದ ಸಾಧನ ಆಗಿರುತ್ತೆ ಇದನ್ನು ಹೆಚ್ಚು ಮುಂಜಾಗ್ರತೆ ವಹಿಸಿ ನೋಡಿಕೊಳ್ಳಬೇಕಾಗುತ್ತದೆ ಗ್ಯಾಸ್ ಹಚ್ಚಿದಾಗ ಅದರ ಬಳಿ ಒಬ್ಬ ವ್ಯಕ್ತಿ ಇರೊ ಇರಲೇ ಬೇಕಾದಂತಹ ಪರಿಸ್ಥಿತಿ ಕಂಡುಬರುತ್ತದೆ ನಾವು ಬೇರೆ ಕೆಲಸಗಳಲ್ಲಿ ತೊಡಗಿಕೊಳ್ಳುವ ಒಂದು ಸಮಯ ಕಂಡು ಬರುವುದಿಲ್ಲ ಯಾಕಂತ ಹೇಳಿದರೆ ಗ್ಯಾಸನ್ನು ಆನ್ ಮಾಡಿ ನಾವು ಬೇರೆ ಯಾವುದೋ ಒಂದು ಕೆಲಸನ ನಿರ್ವಹಿಸಿ ಬರೋಣ ಅಂತ ಹೇಳಿ ಹೋದಾಗ ಗ್ಯಾಸ್ ಬ್ಲಾಸ್ಟ್ ಆಗುವಂತಹ ಸಂಭವ ಕಂಡುಬರುತ್ತೆ ಹಾಗಾಗಿ ಪ್ರಾಣ ಹಾನಿಯನ್ನು ಮಾಡಿಕೊಳ್ಳುವ ಅಂತಹ ಒಂದು ಸಂಭವ ಉಂಟಾಗುತ್ತದೆ ಈ ಗ್ಯಾಸ್ ಅಡುಗೆಯನ್ನು ತಿನ್ನೋದರಿಂದ ನಮಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಂಭವ ಕಂಡುಬರುತ್ತದೆ ಯಾಕಂತ ಹೇಳಿದರೆ ನಾವು ಹೊಲಗಳಲ್ಲಿ ಮಾಡುವಂತಹ ಅಡುಗೆ ಎಷ್ಟು ರುಚಿ ಕೊಡುತ್ತೊ ಹಾಗೆಯೇ ಈ ಗ್ಯಾಸಿಂದ ಮಾಡಿ ತಿನ್ನುವಂತಹ ಅಡುಗೆಗಳು ರುಚಿಯನ್ನು ಕೊಡೋದಿಲ್ಲ ಮತ್ತು ಇವು ನಮಗೆ ದೇಹದಲ್ಲಿ ಅನಾರೋಗ್ಯವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅದಾದ ಮೇಲೆ ಈ ಗ್ಯಾಸ್ ಅನ್ನುವಂತಹ ಈ ಒಂದು ಅನಿಲವನ್ನು ನಾವು ಖಾಲಿಯಾದ ಆದ ತಕ್ಷಣ ತುಂಬಿಸಬೇಕಾಗುತ್ತೆ ಯಾಕಂತ ಹೇಳಿದರೆ ಈ ಗ್ಯಾಸಲ್ಲಿ ಆ ಅನಿಲ ಇಲ್ಲಂತ ಹೇಳಿದರೆ ನಾವು ಅಡುಗೆಯನ್ನು ತಯಾರಿಸಲು ಸಾಧ್ಯ ಆಗೋದಿಲ್ಲ ಯಾವುದೇ ಜನರ ಜನರ ಜನರಿಗೆ ಹೆಚ್ಚು ಉಪಯೋಗವಾಗುವಂತಹ ಗ್ಯಾಸು ಅಷ್ಟೇ ಹಾಂ ಅಷ್ಟೇ ಹೆಚ್ಚು ಹಣವನ್ನು ಬಯಸುತ್ತದೆ ಅಂತ ಹೇಳಿದರೆ ಈವಾಗ ಯಾರೋ ಒಬ್ಬರು ಅವ್ರ ಹತ್ರ ದುಡ್ಡಿರೋಲ್ಲ ಅವರು ಗ್ಯಾಸ್ ತುಂಬಿಸಬೇಕಾಗಿರೋ ಸಂಭವ ಕಂಡು ಬಂದು ಬರುತ್ತೆ ಇವಾಗ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದಾಗ ಅವರು ಗ್ಯಾಸ್ ತುಂಬ್ಸೋದಕ್ಕಾಗೋಲ್ಲ ಅಡುಗೆ ಮಾಡೋದಕ್ಕಾಗೋಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ ಮೊದಲೆಲ್ಲ ನಾವು ಏನು ಮಾಡ್ತಾಯಿದ್ವಿ ಗ್ಯಾಸ್ ಬರೋಕ್ಕೂ ಮೊದಲೇ ಸೌದೆ ಒಲೆ ಅಡುಗೆ ಮಾಡ್ತಾಯಿದ್ವಿ ಅದು ರುಚಿ ಆಗಿರುತ್ತಿತ್ತು ಊಟ ಮಾಡ್ತಿದ್ವಿ ನಮ್ಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು